ನಮ್ಮ ಶಾಲೆಗಳಲ್ಲಿ ಕೆಲಸ ನಿರ್ವಹಿಸುವಾಗ ಎದುರಾಗುವ ಸಂಘರ್ಷಗಳು ಅಥವಾ ಕಷ್ಟಕರ ಸನ್ನಿವೇಶಗಳನ್ನು ಇತರ ಅನುಭವಿ ಶಿಕ್ಷಕ ಶಿಕ್ಷಕಿಯರ ಜೊತೆಗೂಡಿ ಚರ್ಚಿಸಿ ನಂತರ ಸಂಬಂಧಿಸಿದ ಪೋಷಕರನ್ನು ಕರೆಸಿ ಕಷ್ಟಕರ ಸನ್ನಿವೇಶಗಳನ್ನು ನಿವಾರಿಸಲು ಮತ್ತು ಶಾಲೆಗೆ ಸಂಬಂಧಿಸಿದ ಎಸ್ ಟಿ ಎಂ ಸಿ ಮೂಲಕ ಬಗೆಹರಿಸಲು ಸುಲಭವಾಗಿ ಪ್ರಯತ್ನಿಸಲು ಹಲವು ಉತ್ತಮ ಕ್ರಮಗಳನ್ನು ತೆಗೆದುಕೊಳ್ಳಲು ನಿರ್ಧರಿಸುತ್ತೇವೆ